ಹಾಂ ಹಾಂ ಸ್ವ ನಾವು ನಿಮ್ಮ ಅಂಗಡಿಯಲ್ಲಿ ಏನೇನು ಉಂಟು ಹಾಂ ಹಾಂ ಬೆಲ್ಲ ಎಷ್ಟು ಏನು ಈರುಳ್ಳಿ ಬೆಲೆ ಬೆಲೆ ಎಷ್ಟು ಈರುಳ್ಳಿದು ಇಪ್ಪತ್ತೈದು ರೂಪಾಯಿ ಕೆಲವು ಕಡೆಯಲ್ಲಿ ಭಾಳ ಕಡಿಮೆ ಉಂಟು ಮಂಗಳೂರಲ್ಲಿ ಭಾಳ ಕಡಿಮೆಯಲ್ಲಿ ಸಿಗ್ತದೆ ಈರುಳ್ಳಿಗೆ ಹ್ಞೂ

ಹಾಂ ಹಾಂ ಹಾಂ ಟೊಮೆಟ ಹೌದು ಮತ್ತು ಬಟಾಟೆ ಎಲ್ಲ ಮೂವತ್ತು ರೂಪಾಯಿಯ ಹಾಂ ಹಾಂ ಹಾಂ ಆಯಿತು ನಿಮ್ಮ ಅಂಗಡಿಯಲ್ಲಿ ಎಲ್ಲ ವಸ್ತುಗಳಿಗೆ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಲ್ಲ ಹಾಂ ಈ ಥರ ಬೇರೆ ಅಂಗಡಿಯಿಂದ ನಿಮ್ಮ ಅಂಗಡಿಯಲ್ಲಿ ಕಡಿಮೆ ಉಂಟು

ಹಾಂ ಹಾಂ ಹಾಂ ಎಲ್ಲ ಎಲ್ಲ ಬಗೆಯ ಉಂಟು ಹಾಂ ತೋರ್ಸುಗ ಅಂಥದ್ದು ಪೈನ್ ಆ್ಯಪಲ್ ಇದು ಎಲ್ಲ ಉಂಟು ಆ್ಯಪಲ್ ದಾಳಿಂಬೆ ದ್ರಾಕ್ಷಿ ಇಲ್ಲ ದ್ರಾಕ್ಷಿ ಸಹ ಉಂಟು ಹ್ಞೂ ಹೌದು ನೋಡುವ ನಿಮ್ಮ ಏನಾದರೂ ವ್ಯಾಪಾರ ಮೊದಲು ನಿಮ್ಮ ಅಂಗಡಿಗೆ ಬರ್ತೇವೆ ನಾವು ನಿಮ್ಮ ಹಾಂ ಆಯ್ತು ಆಯ್ತು ನಿಮ್ಮ ಅಂಗಡಿ ಆಯ್ತು ಆಯ್ತು ಮನೆಗೆ ಡೆಲಿವೆರಿ ಮಾಡ್ತೀರ ಈಗ ನೀವು ಹೋಗಿ ಹೇಳಿದ್ರಂತ ಹೋಮ್ ಹೋಮ್ ಡೆಲಿವೆರಿ ಮಾಡ್ತೀರಾ

ಆಯ್ತು ಆಯ್ತು ನಿಮ್ಮ ಅಂಗಡಿಗೆ ಬರ್ತೇವೆ ನಾವು ನಿ ಏಳು ಗಂಟೆಯವರೆಗೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಬೆಳಗ್ಗೆ ಹಾಂ ಹಾಂ ಏಳು ಗಂಟೆಯ ತನಕ ಸಂಜೆ ರಾತ್ರಿ ಹಾಂ ಹಾಂ ಫ್ರೆಶು ತರಕಾರಿ ಉಂಟಲ್ಲ ಹಾಂ ದಿನ ಪ್ರತಿ ಪ್ರತಿದಿನ ನೀವು ತರೋದ ಮಾರ್ಕೆಟಿಂದ ಅಲ ಪ್ರತಿದಿನ ತರ್ತೀರಾ ಅಲ್ಲ ಬ್ಲಡ್ ತರೋದು ಹಾಂ ಬೇರೆ ತರಕಾರಿ ಹೊಸತೆ ಹಾಂ ಹೌದು ಹಾಂ ಹಾಗೆ ತರ್ತೇವೆ ಹಾಂ ಆಯಿತು ನಿಮ್ಮ ಆಯ್ತು ನಿಮ್ಮ ಅಂಗಡಿ ಇಂದ ತರ್ತೇವೆ ನಾವು ಕೇಬ್ಲ ಯಾವಾಗೂ ಬರ್ತೇವೆ ನಿಮ್ಮ ಅಂಗಡಿಗೆ ಆಯ್ತು ಹಾಂ ಆಯ್ತು ಅದು ಓಕೆ